ನಮ್ಮ ಪ್ರದೇಶದ ಜನ್ರುಗಳೆಲ್ಲ ತೀರ್ಥ ಸ್ಥಳಗಳಿಗೆ ಹೋಗೋಕ್ಕೆ ತುಂಬನೇ ಇಷ್ಟಪಡ್ತಾರೆ ನಮ್ಮ ಪ್ರದೇಶವೂ ಕೂಡ ಒಂದು ತೀರ್ಥ ಸ್ಥಳವೇ ಆಗಿದೆ ಇದ್ರ ಬಗ್ಗೆ ಹೇಳಬೇಕಂತಂದ್ರೆ ಇಲ್ಲಿ ರ ಮೇಯ್ನ್ ಆಗಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಂದರೆ ಇದು ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ್ದಲ್ಲಿ ಮಲಗಿರುವಂಥ ರಂಗನಾಥ ಸ್ವಾಮಿನ ಅಂದರೆ ದೊಡ್ಡದಾದ ಒಂದು ಕಲ್ಲಲ್ಲಿ ಕೆತ್ತಿರುವಂಥದ್ದು ರಂಗ ದೇವರ ಒಂದು ವಿಗ್ರಹನ ನಾವು ಕಾಣ್ಬೋದು ಇದು ತುಂಬ ವರ್ಷಗಳ ಹಿಂದೆ ಶ್ರೀ ಕೃಷ್ಣದೇವರಾಜ ಮಾಡಿರುವಂಥ ಅಂದರೆ ಅವರು ಕೆತ್ತನೆ ಮಾಡಿಸಿರುವಂಥ ಒಂದು ವಿಗ್ರಹ ಅಂತ ಹೇಳ್ಬೋದು ಇಲ್ಲಿ ಮೂಲ ವಿಗ್ರಹವೂ ಕೂಡ ಹೇಳ್ತಾರೆ ಆದರೆ ನಮ್ಮ ನಮ್ಮ ಮಟ್ಟಕ್ಕೆ ತಿಳಿದಿರೊ ಮಟ್ಟಿಗೆ ತುಂಬ ಬೇರೆ ಬೇರೆ ಕಡೆಯಿಂದೆಲ್ಲ ನಮ್ಮ ಈ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡೋಕೆ ಬರ್ತಾರೆ ಇದು ಆದಿರಂಗ ಅಂತ ಹೇಳೋಕೆ ಹೇಳಲ್ಪಡುತ್ತೆ ಅಂದರೆ ಆದಿರಂಗ ಮಧ್ಯರಂಗ ಮತ್ತು ಅಂತ್ಯರಂಗ ಅಂತ ಮೂರು ರಂಗಗಳಿದೆ ಅದು ಪ್ರಥಮ ಏಕಾದಶಿ ದಿವಸ ಮೂರು ರಂಗ ರಂಗನಾಥ ಸ್ವಾಮಿ ಅವ್ರನ್ನ ಮೂರು ಜನರೂ ಒಂದೇ ಸಲ ಒಂದೇ ದಿವಸದಲ್ಲಿ ನೋಡ್ದ್ರೆ ತುಂಬ ವಿಶೇಷ ಅಂತ ಹೇಳ್ತಾರೆ ಅದರಿಂದ ನಮಗೆ ನಮ್ಮ ಜೀವನದಲ್ಲಿ ಒಂದು ಯಶಸ್ಸು ಸಮೃದ್ಧಿ ಎಲ್ಲ ಕಾಣೋಕೆ ಸಿಗುತ್ತೆ ಅಂತ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನಮಗೆ ಗೊತ್ತಿರೋಲ್ಲ ಆದರೆ ಜನರ ನಂಬಿಕೆ ಮೇಲೆ ಇದೆಲ್ಲ ನಿಂತಿರೋದರಿಂದ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ಪ್ರಾಚೀನ ದೇವಸ್ಥಾನ ಮತ್ತು ಇಲ್ಲಿ ಇದು ಈ ದೊ ಈ ದೊಡ್ಡದೊಂದು ದೇವಸ್ಥಾನ ಈ ಕಲ್ಲಿನ ಕೆತ್ತನೆಯಿಂದ ಮಾಡಲ್ಪಟ್ಟಿದೆ ಅದು ಕಲ್ಲುಗಳ್ನೆಲ್ಲ ಯಾವ ರೀತಿ ನಿಲ್ಲಿಸಿದ್ದಾರೆ ಆಗಿನ ಕಾಲದಲ್ಲಿ ಯಾವ ಒಂದು ಇದು ಇರಲಿಲ್ಲ ಏನು ಹೇಳ್ತಾರೆ ಯಾವ ಒಂದು ಟೆಕ್ನಾಲಜಿ ತಂತ್ರಜ್ಞಾನ ಆಗಲಿ ಅಥವಾ ಯಾವುದೇ ಮಿಶಿನರಿಗಳು ಯಾವುದು ಕೂಡ ಇರಲಿಲ್ಲ ಆದ್ರೂ ಕೂಡ ಜನ ಹೇಗೆ ಇದನ್ನು ಪ್ರ ದೇವಸ್ಥಾನನ ಕಟ್ಟಿದ್ದಾರೆ ಅನ್ನೋದೆ ಒಂದು ದೊಡ್ಡ ಪ್ರಶ್ನೆ ಯಾವ ರೀತಿ ಅವರು ಕಷ್ಟಪಟ್ಟಿರ್ಬೋದು ಅದೆಲ್ಲ ನೆನೆಸ್ಕೊಳ್ತಾ ಇದ್ದರೆ ಸಖತ್ ಇದಾಗುತ್ತೆ ನಮಗೆ ಆಶ್ಚರ್ಯ ಆಗುತ್ತೆ ಮತ್ತು ಮೈ ಜುಮ್ಮಂಥೇಳುತ್ತೆ ನೀವು ದೇವಸ್ಥಾನದ ಒಂದು ಕೆತ್ತನೆಗಳಾಗಿರ್ಬೋದು ಅಥವಾ ಅದರೊಳಗಡೆ ಅಲ್ಲಿಯವರು ಎಲ್ಲನೂ ತೋರ್ಸಿರುವಂಥ ವಿಗ್ರಹಗಳ ಒಂದು ಸ್ವರೂಪಗಳು ಎಲ್ಲ ಭಾರಿ ಸೊಗಸಾಗಿ ಇದೆ ಅದರಿಂದ ಇದು ಒಂದು ಕಲೆಗೆ ಒಂದು ಒಳ್ಳೆಯ ಒಂದು ಕಲೆಯನ್ನು ಪ್ರತಿಬಿಂಬಿಸುವಂಥ ಒಂದು ಜಾಗ ಹಾಗೆ ಜನಗಳು ಈ ಸ್ಥಳಕ್ಕೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರುವಂಥ ಎಲ್ಲ ವ್ಯವಸ್ಥೆಗಳ್ನೂ ಮಾಡ್ಕೊಳ್ತಾರೆ ಬಹಳ ದೂರ ದೂರಗಳಿಂದೆಲ್ಲ ಈ ದೇವಸ್ಥಾನಕ್ಕೆ ಜನರು ಬರ್ತಾರೆ ಜನರಿಗೆ ಒಂದು ರೀತಿಯ ನಂಬಿಕೆ ಎಸ್ಪೆಷಲಿ ಹಿಂದೂ ಹಿಂದೂ ಜನಾಂಗದವರೆಲ್ಲ ದೇವಸ್ಥಾನಗಳನ್ನು ದೇವಸ್ಥಾನಗಳನ್ನು ನೋಡಬೇಕು ಅನ್ನೋ ಒಂದು ಆಸೆಯಿಂದ ಬರ್ತಾರೆ ರಂಗನಾಥ ಸ್ವಾಮಿಗೇನೆ ಸಂಬಂಧಪಟ್ಟಂತೆ ಇನ್ನೊಂದು ರಂಗ ಮಧ್ಯರಂಗ ಅಂತ ಅದು ಶಿಂಷಾ ಶಿವನ ಸಮುದ್ರದಲ್ಲಿದೆ ಅಲ್ಲೂ ಕೂಡ ರಂಗನಾಥ ರಂಗನಾಥ ಸ್ವಾಮಿಯ ಒಂದು ದೇವಸ್ಥಾನ ಅಲ್ಲಿಗೆ ಹೋಗೋದು ಅಲ್ಲಿಗೆ ಹೋಗಿ ಕೂಡ ದೇವ ದೇವರ ದರ್ಶನ ಮಾಡ್ತಾರೆ ಅದು ಕೂಡ ಪ್ರಾಚೀನವಾದಂಥ ದೇವಸ್ಥಾನ ಅಲ್ಲೂ ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುತ್ತೆ ಹಾಗೆ ಅಂತ್ಯರಂಗ ಅಂತ ಬಂದರೆ ಅದು ಶ್ರೀರಂಗಂ ಅಲ್ಲಿ ಅದು ತಮಿಳ್ನಾಡು ಪ್ರದೇಶಕ್ಕೆ ಸಂಬಂಧಪಡುತ್ತೆ ಅಲ್ಲಿಗೂ ಜನ ಹೋಗ್ತಾರೆ ತುಂಬ ಜನ ಒಂದೇ ದಿವಸ ಮೂರೂ ರಂಗಗಳನ್ನ ನೋಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಹೋಗಿಯೇ ಹೋಗ್ತಾರೆ ಅದು ಕೂಡ ತುಂಬ ವಿಶೇಷ ಅದು ಪ್ರಥಮ ಏಕಾದಶಿ ಅಂತ ಆ ಒಂದು ಸಮಯದಲ್ಲಿ ಹೋದರೆ ಜನರಿಗೆ ಅದೊಂದು ನಂಬಿಕೆ ಮತ್ತು ಅವ್ರಿಗೆ ಒಂದು ಸಮಾಧಾನ ತರುವಂಥ ಒಂದು ವಿಷಯ ಹಾಗೆ ಬಂದರೆ ಇಲ್ಲಿ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧ ಆಗಿರುವಂಥ ನಮ್ಮ ನಂಜನಗೂಡು ಅದು ಶಿವನ ದೇವಸ್ಥಾನ ಈಗ ನಾನು ರಂಗನಾಥ ಸ್ವಾಮಿ ಅಂತ ಹೇಳಿದ್ದು ಇಷ್ಟೊತ್ತು ಅದು ಬಂದು ವಿಷ್ಣು ಅಂದರೆ ವೈಷ್ಣವರಿಗೆ ವೈಷ್ಣವ ಅಂದರೆ ಒಂದು ಸಮುದಾಯ ಅಂತ ತಗೊಂಡ್ರೆ ವೈಷ್ಣವರ ಒಂದು ಇಚ್ಛೆಗೆ ಅಥವಾ ಅವರ ಒಂದು ಪೂಜೆ ಪೂಜಿಸಲ್ಪಡುವಂಥ ದೇವ್ರ್ಗಳು ಹೀಗೆ ಈ ಕಡೆ ವಿ ವ ಶೈವರು ಅಂತ ಬಂದರೆ ಶಿವನಿಗೆ ಶಿವನ ಆರಾಧ್ಯರಂತ ಬಂದರೆ ಅವರು ಪ್ರಮುಖವಾಗಿ ಇಲ್ಲಿ ನಂಜನಗೂಡಿಗೆ ಬರ್ತಾರೆ ನಂಜನಗೂಡು ಎಲ್ರಿಗೂ ಗೊತ್ತಿರೋ ಹಾಗೆ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿಯಾಗಿದೆ ಅಲ್ಲಿ ಶಿವ ಒಂದು ಅಂದರೆ ಶಿವಲಿಂಗದ ಒಂದು ಪೂಜೆ ಅಲ್ಲಿಯೇ ಶಿವ ಪ್ರತ್ಯಕ್ಷ ಅದೇ ಅಲ್ಲಿ ಶಿವ ಇದ್ರೂ ದೇವರು ಅಲ್ಲಿ ಉದ್ಭವವಾಗಿದ್ರು ಅನ್ನೋದು ಒಂದು ಪ್ರತೀತಿ ಅಲ್ಲಿ ದೊಡ್ಡದಾಗಿ ದೊಡ್ಡ ಒಂದು ತೇರು ಅಂದರೆ ರಥವನ್ನು ಎಳಿತಾರೆ ತುಂಬ ರಥಗಳು ರಥಸಪ್ತಮಿಯ ದಿನ ಅಂತೂ ಎಲ್ಲ ತುಂಬ ವಿಶೇಷವಾಗಿ ನಡೆಯುತ್ತೆ ಇಲ್ಲೂ ಅಷ್ಟೇ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ರಥಸಪ್ತಮಿಯ ದಿನದಂದು ಎಲ್ಲರೂ ಕೂಡ ಭಾರಿ ವಿಶೇಷವಾಗಿ ಒಂದು ಜ ದೊಡ್ಡ ಜಾತ್ರೆಯೇ ಮಾಡ್ತಾರೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇನ್ನೂ ಬ ಲಕ್ಷ ದೀಪೋತ್ಸವ ಆ ಥರ ಪ್ರಸಿದ್ಧ ಅಂದರೆ ವಿಶೇಷವಾದ ದಿನಗಳ ದಿನಗಳು ನಡಿತಾವೆ ಆ ಟೈಮಲ್ಲೂ ಕೂಡ ಜನರು ಮುಗ್ಗಿ ಬೀಳ್ತಾರೆ ಅಂದರೆ ತುಂಬನೇ ಒಂದು ದೊಡ್ಡ ದೊಡ್ಡ ಜನಸಂಖ್ಯೆ ಇಟ್ಕೊಂಡು ಜನಗಳು ಬರ್ತಾರೆ ಹಾಗೆ ಕೂಡ ಇಲ್ಲಿ ಶ ವಿಷ್ಣುವಿನ ದೇವಸ್ಥಾನ ಆಯಿತು ಶಿವನ ದೇವಸ್ಥಾನಗಳು ತುಂಬ ಪ್ರಸಿದ್ಧಿಯಾಗಿವೆ ಎಲ್ಲ ಶಿವನ ದೇವಸ್ಥಾನಗಳಿಗೂ ಜನ ಹೋಗಿಯೇ ಹೋಗ್ತಾರೆ ಈ ಪ್ರವಾಸ ಅಂತ ತಗೊಂಡರೆ ಜ ಈ ಕಡೆ ಅಂದರೆ ನಮ್ಮ ಪ್ರದೇಶದಲ್ಲಿರೋ ಜನ ಇಲ್ಲ ದೇವಸ್ಥಾನಗಳಿಗೆ ಹೋಗುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಂಥವರಾಗಿರ್ತಾರೆ ಯಾಕೆಂದರೆ ಇಲ್ಲಿ ಪೂಜೆ ಮಾಡುವಂಥ ಅಥವಾ ಪ್ರಾಚೀನ ಕಾಲದಿಂದಲೂ ದೇವ್ರನ್ನೇ ನಂಬ್ಕೊಂಡು ಬಂದಿರುವಂಥ ಜನಗಳು ಇಲ್ಲಿ ಇರೋದರಿಂದ ಅವ್ರುಗಳಿಗೆ ಏನು ಅನ್ನಿಸ್ತದೆ ಅಂದರೆ ನಾವು ಕೂಡ ಆ ಒಂದು ಸಂಸ್ಕೃತಿ ಆ ಒಂದು ಸಂಪ್ರದಾಯನ ಬೆಳೆಸ್ಕೊಂಡೆ ಹೋಗ್ಬೇಕು ಅದು ಬರೋಂಥದ್ದು ಒಂದು ಭಕ್ತಿಯಿಂದ ಆ ಭಕ್ತಿ ಬರುವಂಥದ್ದು ಒಂದು ದೇವರು ಅನ್ನೋ ಒಂದು ನಂಬಿಕೆಯಿಂದ ಆ ದೇವರೆಲ್ಲಿರ್ತಾರೆ ಅಂದರೆ ದೇವಸ್ಥಾನದಲ್ಲಿರ್ತಾರೆ ಅನ್ನೋ ಒಂದು ತಲೆಯಲ್ಲಿ ಅಂದರೆ ನಮ್ಮ ನಮಗೆಲ್ಲರಿಗೂ ಮೊದಲಿಂದಲೂ ಅದೇ ಒಂದು ಬೆಳ್ಕೊಂಡು ಬಂದಿರೋದರಿಂದ ನಾವು ದೇವಸ್ಥಾನಗಳ್ನ ಯಾವಾಗ್ಲೂ ಹೋಗಿ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡಿ ದೇವ್ರನ್ನ ಒ ದೇವರ ಒಂದು ಆಶೀರ್ವಾದ ಪಡ್ಕೊಂಡ್ಬಂದು ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಕೆಲಸಗಳನ್ನ ಮುಂದುವರೆಸ್ತೇವೆ ಹಾಗಂತ ಈ ದಕ್ಷಿಣ ಕಾಶಿ ಆಯಿತು ಇಲ್ಲಿ ರಂಗನಾಥ ಸ್ವಾಮಿ ಆಯಿತು ಅಂದರೆ ನಮ್ಮ ದೇಶ ಪ್ರದೇಶದ ನನಗ್ಗೊತ್ತಿರೊ ಹಾಗೆ ನಮ್ಮ ಪ್ರದೇಶದ ಜನರು ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ನಾನು ಉದಾಹರಣೆಯಾಗಿ ಕೊಡ್ತಾಯಿದ್ದೀನಿ ಇನ್ನೂ ಶಿವನ ದೇವಸ್ಥಾನ ಅಂತ ತಗೊಂಡರೆ ಧರ್ಮಸ್ಥಳಕ್ಕೆ ಜನಗಳು ಹೋಗುವಂಥದ್ದು ತುಂಬ ವಿಶೇಷ ಧರ್ಮಸ್ಥಳ ಅನ್ನೋದು ನಿಜವಾಗ್ಲೂ ಅಲ್ಲಿ ದೇವರು ಪ್ರತ್ಯಕ್ಷವಾಗಿ ಅಂದರೆ ದೇವ್ರು ದೇವರ ಒಂದು ಜ್ಯೋತಿರ್ಲಿಂಗ ಧರ್ಮಸ್ಥಳದಲ್ಲಿದೆ ಅನ್ನೋದು ಒಂದು ನಂಬಿಕೆ ಜ್ಯೋತಿರ್ಲಿಂಗ ಅಂದರೆ ಅದಷ್ಟು ಶಕ್ತಿಯುತವಾದ ಅಂದರೆ ಎಲ್ಲ ರೀತಿಯ ಒಂದು ದರ್ಶನ ದೇವ್ರು ನಮಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡುವಂಥ ಒಂದು ದೇವರು ಅಲ್ಲಿದ್ದಾರೆ ಅಂತ ಮತ್ತು ಹಾಗೆಯೇ ಅಲ್ಲಿ ಧರ್ಮಸ್ಥಳದಲ್ಲಿರೋ ವೀರೇಂದ್ರ ಹೆಗಡೆಯವ್ರು ಕೂಡ ಅದು ದೇವಸ್ಥಾನನ ಅಷ್ಟೇ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿರೋದು ತುಂಬನೇ ವಿಶೇಷ ಮತ್ತು ಅಲ್ಲಿ ಅನ್ನಪೂರ್ಣ ಅಂತ ಅಂದ್ರೆ ಅನ್ನದಾನ ಕಾರ್ಯಕ್ರಮ ಅಂತೂ ತುಂಬ ಸರಾಗವಾಗಿ ನಡೆಯುತ್ತೆ ಪ್ರತಿದಿನ ಒಬ್ಬರು ಕೂಡ ಹೊಟ್ಟೆ ಹಸ್ಕೊಂಡು ಧರ್ಮಸ್ಥಳದಿಂದ ಬರುವಂಥವ್ರು ಇರೋಲ್ಲ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿಯೇ ಬರೋದು ಅಂದರೆ ದೇವರ ಒಂದು ದರ್ಶನ ಮಾಡಿ ಊಟ ಮಾಡಿ ಬರುವಂಥವರಾಗಿರ್ತಾರೆ ಹಾಗೆ ಧರ್ಮಸ್ಥಳ ಒಂದು ಪ್ರಸಿದ್ಧವಾದ ಪ ದೆ ಜಾಗ ಅಲ್ಲಿಗೆ ಜನಗಳು ಹೋಗಿಯೇ ಹೋಗ್ತಾರೆ ಅದು ಬಿಟ್ಟರೆ ಇನ್ನು ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯನೂ ಕೂಡ ಏನು ವಿಷ್ಣುವಿನ ಒಂದು ವಿಷ್ಣು ವಿಷ್ಣು ಮಲ್ಕೊಂಡಿರುವಂಥ ಸುಬ್ರಹ್ಮಣ್ಯ ಅಂದರೆ ಆದಿಶೇಷ ಅಲ್ಲಿ ಅಂದರೆ ದೊಡ್ಡದೊಂದು ಸರ್ಪದ ಮೇಲೆ ವಿಷ್ಣು ಇರ್ತಾರಲ್ಲ ಅದು ಸುಬ್ರಹ್ಮಣ್ಯ ಅಂದರೆ ಆದಿಶೇಷನ ಒಂದು ಅದು ಕುಕ್ಕೆ ಸುಬ್ರಹ್ಮಣ್ಯ ಅನ್ನೋದು ತುಂಬನೇ ಪ್ರಸಿದ್ಧಿ ಅಲ್ಲಿಗೆ ಜನರು ತುಂಬ ಹರಕೆಗಳ್ನ ಇಟ್ಕೊಂಡೋಗ್ತಾರೆ ಅಲ್ಲಿ ಹರಕೆಗಳು ತೀರ್ತವೆ ಅಂದರೆ ಹರಕೆಗಳು ತಗೊಂಡರೆ ಅಂದರೆ ಹರಕೆ ಹರಕೆ ಹೊತ್ಕೊಂಡ್ರೆ ನಾವು ಅಂದ್ಕೊಂಡಿರೋಂಥ ಆಶಯಗಳು ಅಥವಾ ನಾವಂದ್ಕೊಂಡಿರೋಂಥ ಕೆಲಸಗಳು ಸರಾಗವಾಗಿ ಆಗ್ತವೆ ಅನ್ನೋದು ಜನಗಳ ಒಂದು ನಂಬಿಕೆಯಾಗಿರುತ್ತೆ ಅದರೆ ಜೊತೆ ಈ ಕಡೆ ಬಂದರೆ ಇನ್ನೂ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಆಯಿತು ಆ ಕಡೆ ಧರ್ಮಸ್ಥಳ ಆಯಿತು ಇನ್ನೂ ಉಡುಪಿ ಉಡುಪಿ ಕೃಷ್ಣಂದಂತೂ ಎಲ್ಲರಿಗೂ ತುಂಬ ಇಷ್ಟ ಉಡುಪಿ ಕೃಷ್ಣನ ಮೇಲೆ ಬಹಳಷ್ಟು ಹಾಡುಗಳು ಬಹಳಷ್ಟು ಎಲ್ಲ ದಾಸರು ಹಾಡಿರುವಂಥಒಂದು ಭಕ್ತಿಗೀತೆಗಳು ನಾವು ಕೇಳ್ಬೋದು ಬ ಉಡುಪಿ ಕೃಷನ ಕಂಡರೆ ಎಲ್ಲರಿಗೂ ಬಹಳ ಬಹಳವೇ ಇಷ್ಟ ಅವರು ತುಂಬನೇ ಆಸೆಯಿಂದ ಕೃಷ್ಣನ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಎಲ್ಲ ಜನರೂ ಹೋಗ್ತಾರೆ ಇಲ್ಲಿ ಯಾವ ದೇವಸ್ಥಾನದಲ್ಲೂ ಜಾತಿಬೇಧ ಅಂತ ಏನೂ ಇದ್ಮಾಡೋದಿಲ್ಲ ಎಲ್ಲ ರೀತಿಯ ಜನರು ಎಲ್ಲ ಸಮುದಾಯದ ಜನರನ್ನು ಹೋಗಿಯೇ ಹೋಗ್ತಾರೆ ಹಾಗೆ ಈ ಕಡೆ ಬಂದರೆ ದ ಅಂದರೆ ಕರ್ನಾಟಕದ ಉತ್ತರ ಭಾಗದಲ್ಲಿ ನೀವು ಸಿಗಂಧೂರು ಚೌಡೇಶ್ವರಿ ನೋಡ್ಬೋದು ಅಂರೆ ದೇವಿಯ ಇಷ್ಟೊತ್ತು ನಾನು ಹೇಳಿದ್ದು ದೇವರ ಒಂದು ದೇವಸ್ಥಾನಗಳಾಗಿದ್ರನ್ನ ನೋಡಿದರೆ ಈಗ ದೇವಿ ಫ ಅಂದರೆ ಚ ಸಿಗಂಧೂರು ಚೌಡೇಶ್ವರಿಯಾಗಿರ್ಬೋದು ಅಥವಾ ಚಾಮುಂಡಿ ಬೆಟ್ಟದಲ್ಲಿರೊ ಚಾಮುಡೇಶ್ವರಿ ದೇವಿ ಇವ್ರು ಈ ಎಲ್ಲ ದೇವತೆಗಳು ಕೂಡ ಶಕ್ತಿಯುತವಾದ ಅಂದರೆ ಶಿವ ಅಥವಾ ವಿಷ್ಣುವಿನ ಒಂದು ಪ್ರಭಾವದಿಂದ ಶಕ್ತಿಯನ್ನು ಪಡೆದುಕೊಂಡು ಬಂದಂತಹ ಒಂದು ದೇವಿಯ ದೇವಸ್ಥಾನಗಳಲ್ಲಿ ನಾವು ಅನೇಕ ಹರಕೆಗಳ್ನ ಹೊತ್ಕೊಂಡು ಹೋದರೆ ದೇವಿ ಎಲ್ಲವನ್ನೂ ಪೂರೈಸ್ತಾಳೆ ಅನ್ನೋ ಒಂದು ನಂಬಿಕೆ ಎಲ್ಲ ಜನರಲ್ಲೂ ಇದೆ ಹಾಗೆ ನಾವು ಎಲ್ಲ ರೀತಿಯ ಒಂದು ನಂಬಿಕೆ ಇಟ್ಕೊಂಡು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ನಾವು ಕೂಡ ಒಂದು ಪ್ರದೇಶ ದ ಜನ ನಮ್ಮ ಪ್ರದೇಶ ಜನ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿಂದ ಒಂದು ಒಳ್ಳೆಯ ಒಳ್ಳೆಯ ವಿಚಾರಗಳನ್ನ ಒಳ್ಳೆಯ ಒಳ್ಳೆಯ ಮೌಲ್ಯಗಳನ್ನ ಕಲ್ತ್ಕೊಂಡು ಬರೋದು ಒಂದು ಪ್ರತೀತಿಯಾಗಿದೆ ಮೊದಲಿಂದಲೂ